ಭಾರತವು ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳಿಗೆ ಮನೆಯಾಗಿದೆ ಇಲ್ಲಿ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳು ಹುಟ್ಟಿ ಬೆಳೆದಿದೆ ಅಂತಹ ಹಲವಾರು ಕಲಾ ಪ್ರಕಾರಗಳು ನಾಶವಾಗ್ತಾಯಿವೆ ಅವುಗಳನ್ನು ರಕ್ಷಣೆ ಮಾಡಲಿಕ್ಕೆ ಜನಸಾಮಾನ್ಯರು ಸರ್ಕಾರಗಳು ಮುಂದೆ ಬರಬೇಕಿದೆ ಅಂತಹ ಕೆಲವು ಕಲಾ ಪ್ರಕಾರಗಳು ನಮ್ಮ ಕಣ್ಣ ಮುಂದೆ ಇದೆ ಉದಾಹರಣೆಗೆ ಒಂದು ಮಂಜುಷಾ ಚಿತ್ರಕಲೆ ಇದು ಭಾರತದ ಪುರಾತನ ಜಾನಪದ ಚಿತ್ರಕಲೆ ಏಳನೇ ಶತಮಾನದಿಂದ ಪ್ರಚಲಿತ ಇರುವ ಈ ಚಿತ್ರಕಲೆ ಬಿಹಾರ ರಾಜ್ಯದಲ್ಲಿ ಪ್ರಾರಂಭವಾಗಿತ್ತು ಈ ಚಿತ್ರಕಲೆಗಳು ಮುಖ್ಯವಾಗಿ ಕೆಂಪು ಹಳದಿ ಹಸಿರು ಬಣ್ಣವನ್ನು ಹೊಂದಿದೆ ಆದರೆ ಈ ಚಿತ್ರಗಳು ಹೆಚ್ಚಾಗಿ ಕಾಣಿಸ್ತಾಯಿಲ್ಲ ಇನ್ನೊಂದು ಮರದ ಬೊಂಬೆಗಳು ಮರದಿಂದ ಮಾಡಿದ ಬೊಂಬೆಯ ಬಗ್ಗೆ ನಮಗೆ ಮಹಾಭಾರತದಲ್ಲಿ ಮಾಹಿತಿ ಸಿಗುತ್ತದೆ ಇಂತಹ ಪ್ರಾಚೀನ ಕಲೆಗಳು ಇತ್ತೀಚೆಗೆ ಕಣ್ಮರೆಯಾಗುತ್ತಿದೆ ಇದಕ್ಕೆ ಮುಖ್ಯ ಕಾರಣ ಇತ್ತೀಚೆಗೆ ಬಳಕೆ ಬಂದಿರುವ ಪ್ಲಾಸ್ಟಿಕ್ ಬೊಂಬೆಗಳು ಭಾರತ ಸರ್ಕಾರವು ಮರದ ಬೊಂಬೆಯ ಉತ್ಪಾದನೆ ಮತ್ತು ರಫ್ತಿಗೆ ಸಬ್ಸಿಡಿ ನೀಡ್ತಾಯಿದೆ ಇನ್ನೊಂದು ಪಾರ್ಸಿ ಕಸೂತಿ ಕಲೆ ಬ್ರಿಟಿಷರು ಭಾರತವನ್ನು ಆಳುವ ಮೊದಲು ಕಸೂತಿ ಕಲೆಗಳು ಬಹಳ ಪ್ರಸಿದ್ಧವಾಗಿದ್ದವು ನಂತರ ಮೆಷಿನ್ಗಳಲ್ಲಿ ಬಟ್ಟೆಗಳನ್ನು ಉತ್ಪಾದನೆ ಮಾಡಲು ಶುರು ಮಾಡಿದ ನಂತರ ಎಲ್ಲ ಕಸೂತಿ ಕಲೆಗಳು ಪಾರ್ಸಿ ಕಸೂತಿ ಕಲೆ ಕೂಡ ನಾಶ ಆಗ್ತಾಯಿದೆ ಇದು ಇಂದಿಗೂ ಕೂಡ ಕಾಣಸಿಗುತ್ತದೆ ಆದರೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾಯಿದೆ ಮತ್ತೊಂದು ರೋಗನ್ ಚಿತ್ರಕಲೆ ಅಂದರೆ ಇರಾನ್ ದೇಶದಲ್ಲಿ ಕಾ ಪ್ರಾರಂಭವಾದ ಈ ಚಿತ್ರಕಲೆ ಭಾರತಕ್ಕೆ ಮುನ್ನೂರು ವರ್ಷಗಳ ಹಿಂದೆ ಬಂದಿತ್ತು ಬಟ್ಟೆಗಳ ಮೇಲೆ ಮಾಡುವ ಚಿತ್ರಕಲೆ ಚಿತ್ರಕಲೆಯಲ್ಲಿ ಬಳಸುವ ಬಣ್ಣವನ್ನು ನೈಸರ್ಗಿಕವಾಗಿ ತಯಾರಿ ಮಾಡ್ತಾ ಇದ್ದರು ಹೆಚ್ಚಾಗಿ ಈ ಚಿತ್ರಗಳು ಕೆಂಪು ನೀಲಿ ಹಸಿರು ಹಳದಿ ಕಪ್ಪು ಬಣ್ಣ ಹೊಂದಿತ್ತಾಯಿದ್ವು ಮತ್ತೊಂದು ಡೋಕ್ರ ಕರಕುಶಲ ಕಲೆ ತಾಮ್ರ ಹಿತ್ತಾಳೆ ಲೋಹದಿಂದ ಮೂರ್ತಿ ಮಾಡುವ ಈ ಕಲೆಯು ಪಶ್ಚಿಮ ಬಂಗಾಳದಲ್ಲಿ ಪ್ರಚಲಿತದಲ್ಲಿದೆ ಈ ಕಲೆಯು ಮಾಡು ಈ ಕಲೆಯಲ್ಲಿ ಮಾಡುವ ಪ್ರತಿಯೊಂದು ಮೂರ್ತಿಗೂ ಕೂಡ ಬೇರೆ ಬೇರೆ ರೀತಿಯದ್ದೇ ಆಗಿರ್ತದೆ ಒಂದೇ ರೀತಿ ಇರುವ ಯಾವುದೇ ಒಂದು ಮೂರ್ತಿ ಮೂರ್ತಿ ಕೂಡ ನೋಡಲು ಸಿಗುವುದಿಲ್ಲ ಮತ್ತೊಂದು ಟೋಡಾ ಕಸೂತಿ ಕಲೆ ಅಂತ ತಮಿಳುನಾಡಿನ ಟೋಡಾ ಬುಡಕಟ್ಟು ಜನಾಂಗ ಮಹಿಳೆಯರು ಈ ಕಸೂತಿ ಹೊಂದಿರುವ ಬಟ್ಟೆಗಳನ್ನು ಧರಿಸುತ್ತಾರೆ ಈ ಬುಡಕಟ್ಟು ಜನಾಂಗದವರೇ ಮಾಡುವ ಈ ಕಸೂತಿ ಕಲೆಯನ್ನು ಕೆಂಪು ಬಿಳಿ ಕಪ್ಪು ಬಣ್ಣದ ನೂಲಿನಿಂದ ತಯಾರಿಸುತ್ತಾರೆ ಕೇವಲ ಒಂದು ಸಾವಿರದ ನಾಲ್ನೂರು ಜನರಿರುವ ಈ ಬುಡಕಟ್ಟು ಜನಾಂಗದವರು ಇಂದಿಗೂ ಈ ಕಲೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಮತ್ತೊಂದು ಕೊನೆಯದಾಗಿ ಮೀನಕರಿ ಆಭರಣಗಳು ಅಂದರೆ ಪಶ್ಚಿ ಪಶ್ಚಿಮದಲ್ಲಿ ಪ್ರಾರಂಭವಾದ ಈ ಕಲೆಯನ್ನು ಚಿನ್ನ ಬೆಳ್ಳಿ ಸಾಮಗ್ರಿಗಳಿಂದ ಲೋಹಗಳಲ್ಲಿ ಮಾಡ್ತಾರೆ ಆ ಲೋಹದಲ್ಲಿ ವಿವಿಧ ರೀತಿಯ ಚಿತ್ರ ಬಿಡಿಸಿ ಅವುಗಳನ್ನೆಲ್ಲ ಬಣ್ಣವನ್ನು ಹಾಕಿ ಅವುಗಳಿಗೆ ಬಣ್ಣವನ್ನು ಮೇಲೆ ಬಣ್ಣ ಹಾಕಿ ವಿವಿಧ ಆಭರಣ ಮಾಡುತ್ತಿದ್ದರು ಮೊಘಲರ ಕಾಲದಿಂದ ಬಳಕೆಯಲ್ಲಿ ಇದ್ದ ಈ ಚಿತ್ರಕಲೆ ಆ ಲೋಹಗಳ ಬೆಲೆಯ ಕಾರಣದಿಂದ ನಾಶವಾಗ್ತಾಯಿದೆ ಈ ರೀತಿ ಹಲವಾರು ಬುಡಕಟ್ಟು ಕಲೆಗಳು ನಾಶವಾಗ್ತಾಯಿದೆ ಇವುಗಳನ್ನು ಕಾಪಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ